ಹಲೋ ವೈಬೌಶ್ ಜ್ಯುವೆಲ್ಲರಿ ಶಾಪಾ ಮೇಡಮ್ ನಮಗೆ ಒಂದು ನೆಕ್ಲೆಸ್ ಮಾಡಬೇಕಿತ್ತು ನಮಗೆ ಹತ್ತು ಗ್ರಾಮದ ನೆಕ್ಲೆಸ್ ಬೇಕು ಅದ್ರ ಜೊತೆಗೆ ಸೆಟ್ ಇಯರ್ ರಿಂಗ್ ಸೆಟ್ನೂ ಬೇಕು ಹತ್ತು ಗ್ರಾಮಿಗೆ ಇವಾಗ ಗೋಲ್ಡ್ ರೇಟ್ ಎಷ್ಟಿದೆ ಮೇಡಮ್ ಓಕೆ ಮೇಡಮ್ ಸರಿ ಓಕೆ ಮೇಡಮ ನಾನು ನಾಳೆ ಬೆಳಗ್ಗೆ ಬರ್ತೀನಿ ಮೇಡಮ್ ಆರ್ಡರ್ ಕೊಡೋದಕ್ಕೆ ನನಗೆ ಇವಾಗ ಸದ್ಯ ಇವತ್ತು ನಾಳೆ ಯಾವ ರೇಟಿದೆ ಅದೇ ರೇಟಿಗೆ ಹಾಕಿ ಹತ್ತು ಗ್ರಾಮ್ದು ಜುವೆಲ್ಲರಿ ನೆಕ್ಲೆಸ್ ಅದ್ರ ಜೊತೆಗೆ ಅದರದ್ದೇ ಸೇಮ್ ಸೆಟ್ಟಿಂದು ಜುಮ್ಕಾಸನ್ ಬೇಕು ಮೇಡಮ್ ಇಯರ್ ರಿಂಗ್ಸ್

ಓಕೆ ಮೇಡಮ್ ಭರ್ತಿ ಅಂತ ಅದಾ ಹಾಗಿದ್ದ ಮೇಲೆ ನನಗೆ ಫಿನಿಶಿಂಗ್ ಎಲ್ಲ ಒಂದು ಸ್ವಲ್ಪ ನೀಟಾಗಿ ಬೇಕು ನನಗೆ ಒಂದು ವಾರದಲ್ಲಿ ಮಾಡಿ ಕೊಡೋಕೆ ಆಗುತ್ತಾ ಮೇಡಮ್ ಅದನ್ನು ಸರಿ ಮೇಡಮ್ ಹಾಗಾದರೆ ನಾನು ನಾಳೆ ಬೆಳಗ್ಗೆ ಬರ್ತೀನಿ ನನಗೆ ನಾಳೆ ಬೆಳಿಗ್ಗೆದು ರೇಟ್ ಹಾಕಿ ನಾನು ನಿಮ್ಗೆ ಅಡ್ವಾನ್ಸ್ ಅಂತ ಒಂದು ಹಾಫ್ ಅಮೌಂಟ್ ಅದು ಎಷ್ಟಾಗುತ್ತೆ ಅದ್ರದ್ದು ಅರ್ಧ ಅಮೌಂಟ್ ಕೊಟ್ಟರೆ ನಡೀತಲ್ಲ ಓಕೆ ಮೇಡಮ್ ಹಾಗಿದ್ದರೆ ನಾನು ನಾಳೆ ಓಕೆ ಮೇಡಮ್ ಒಂದು ವಾರ ಬಿಟ್ಟು ನಾನು ಫುಲ್ ಅಮೌಂಟ್ ಕೊಡ್ತೀನಿ ಫಿನಿಶಿಂಗ್ ಎಲ್ಲ ನೀಟ್ ಇರಬೇಕು ಮೇಡಮ್ ಆಮೇಲೆ ನೆಕ್ಲೆಸ್ ಹಿಂದುಗಡೆ ಟ್ಯಾಗ್ ಮಾಡ್ತಾರಲ್ಲ ಅದನ್ನು ನನಗೆ ಗೋಲ್ಡೆ ಮಾಡಿಕೊಡಿ ಮೇಡಮ್ ಅದನ್ನು ಕೂಡ ಆ ಥರ ಬೇಕು ನಾನು ಬೇಕಿದ್ದರೆ ಒಂದು ನನಗೆ ಯಾವ ಥರ ಬೇಕು ಡಿಸೈನ್ ಒಂದು ಇಮೇಜ್ ತಗೊಂಡ್ಬರ್ತೇನೆ ಅದೇ ಥರ ಮಾಡಿಕೊಡಿ ನನಗೆ ಆಯ್ತು ಸರಿ ಮೇಡಮ್ ಹಾಗಿದ್ದರೆ ನಾಳೆ ನಾನು ಬರ್ತೀನಿ ನಿಮ್ಮ ಶಾಪ್ಗೆ ಬಂದು ನಿಮ್ಮ ಕಾಂಟ್ಯಾಕ್ಟ್ ಮಾಡ್ತೀನಿ ಮೇಡಮ್ ಸರಿ ಈಗ ಇಡಲಾ